ಹೌದು ನೀವು ಯಾರು ಹಾಂ ಏನಾಗಬೇಕಾಗಿತ್ತು ಹ್ಞೂ ತೆಗೆದಿಟ್ಟಿವಿ ಯಾವಾಗಿಂದ ಸರ್ರ ಏನಾಯಿತು

ಬೆಳಿಗ್ಗೆ ಹತ್ತು ಗಂಟೆಗೆ ತೆಗೆದೀರಿ ಹಂಗಾದ್ ಆಟದ್ದು ಬರ್ದದೆ ಇವಾಗ ಮಳೆದು

ಮತ್ತೆ ಹುಷಾರು ನಾಳೆ ಹತ್ತು ಹತ್ತುವರೆ ತೇಗೆದಿರ್ತಿನಿ ಟೋಕನ್ ಬಂದು ತಗೊಂಡಿರಿ ಒಂದು ಫಿಫ್ಟಿ ರುಪಿಸ್ ಮತ್ತೆ ಮತ್ತೇ ರಕ್ತದೆಲ್ಲ ಚೆಕ್ ಮಾಡ್ತೀವಿ ಒಂದು ಸರ್ತಿ ತಲೆನೋವು ಥರ ಇರತ್ತಾ ಅದಕ್ಕೆ ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಆಗ್ಬೌದು

ಅದು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಆಗುತ್ತೆ ಹಾಂ ಸ್ವಲ್ಪ ಹೊತ್ತು ಕುತ್ಕೊಂಡು ಅದು ತುಂಬ ಜನದ್ದು ಇರತ್ತಲ ಅದಕ್ಕೆ ಒಂದೇ ಸರ್ತಿ ಬರುತ್ತೆ ಅದು ಅದಕ್ಕೇ ಏನಕ್ಕೆ ಏನಾಯಿತು ಹಾಂ ಸರಿ ಅವ್ರ್ದು ರಕ್ತದ್ದೇನಾರು ಚೆಕ್ ಮಾಡಬೇಕಾ ಏನು ಕತೆ

ಹೌದಾ ಸರಿ ಕರ್ಕೊಂಡು ಬನ್ನಿ ಬೆಳಗ್ಗೆ ಬೆಳಗ್ಗೆ ಹತ್ತುವರೆ ಕರಕೋ ಬನ್ನಿ ನಾಳೆ ಬೇರೆ ಸೋಮವಾರ ತುಂಬ ಜನ ಇರ್ತಾರೆ ಅದಕ್ಕೆ ಬೇಗ ಕರಕೋ ಬನ್ನಿ ಹ್ಞೂ ಕರಕೋ ಹಾಂ ಹೌದು ಕರಕೋ ಬನ್ನಿ

ಹಾಂ ಸರಿ